ಇದು ಪೈ ರೆಸ್ಟೋರೆಂಟ್ ಅಲ್ವಾ ಇದು ನಾನು ನಿಮ್ಮ ಆನ್ಲೈನಲ್ಲಿ ನಿಮ್ಮ ರೆಸ್ಟೋರೆಂಟ್ ನಂಬರ್ ತಗೊಂಡು ಫುಡ್ ಡೆಲಿವರಿಗೆ ಆರ್ಡ್ರಾ ಮಾಡಿದ್ದೆ ಅದು ಡೆಲಿವರಿ ಆಗಿದೆ ಕರೆಕ್ಟ್ ಟೈಮಿಗೆ ಆದರೆ ನೀವು ಕಳಿಸಿರೋ ಫುಡ್ಡು ಯಾಕೊ ಗುಣಮಟ್ಟ ಅಷ್ಟು ಚೆನ್ನಾಗಿ ಇಲ್ಲ ಮಾರೆ ಅದು ವಾಸನೆ ಹೊಡಿತಾ ಇದೆ ಮತ್ತು ಪ್ಯಾಕಿಂಗ್ ಸುದಾ ಚೆನ್ನಾಗಿ ಇಲ್ಲ ಆಮೇಲೆ ಯಾಕೆ ಈ ಥರ ಫುಡ್ ಡೆಲಿವರಿ ಮಾಡಿದ್ದೀರ ನೀವು ನೀವು ನಿಮ್ಮ ಎಕ್ಸಿಕ್ಯೂಟಿವನ್ನು ಕಳಿಸಿ ಈ ಆರ್ಡರನ್ನ ವಾಪಸ್ ತಗೊಂಡು ಹೋಗಕ್ಕೆ ಹೇಳಿ ಯಾಕಂತ ಹೇಳಿದ್ರೆ ಅದು ತಿನ್ನಕ್ಕೆ ಆಗ್ತಾ ಇಲ್ಲ ಮತ್ತು ಈಗ ನನಗೆ ಅರ್ಜೆಂಟಾಗಿ ಒಂದು ಊಟ ಬೇರೆ ಬೇಕಿದೆ ಮತ್ತು ನಾನು ಹಾಗೆ ಊಟ ಮಾಡದೆ ಮಲಗೋದು ಕಷ್ಟ ಆಗತ್ತೆ ಅದಕ್ಕೆ ನೀವು ಈಗ ನಾನು ಕೊಟ್ಟಿರೋ ಆರ್ಡರನ್ನ ಅದನ್ನು ಬದಲಾಯಿಸಬೇಕು ಇಲ್ಲಾದರೆ ನೀವು ಬದಲಾಯಿಸಕ್ಕೆ ಆಗೋದಿಲ್ಲ ಅನ್ನೋದಿದ್ರೆ ತೊಂದರೆ ಇಲ್ಲ ನೀವು ನನ್ನ ಹಣವನ್ನು ನನ್ನ ಅಕೌಂಟಿಗೆ ವಾಪಸ್ ಹಾಕಿ ಇದೇ ನಂಬರಿಗೆ ಫೋನ್ಪೇ ಅಥವಾ ಬೇರೆ ಆನ್ಲೈನ್ ನೆಫ್ಟ್ ಮಾಡಿ ನನ್ನ ದುಡ್ಡನ್ನು ವಾಪಸ್ ಹಾಕಿ ತಕ್ಷಣವೇ ಇಲ್ಲಾಂದರೆ ಊಟ ಡೆಲಿವರಿ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಹದಿನೈದಿಂದ ಇಪ್ಪತ್ತು ನಿಮಿಷ ಕಾಯೋಕ್ಕೆ ಸಿದ್ದವಾಗಿದ್ದೀನಿ ನೀವು ಊಟವನ್ನ ಬದಲಾಯಿಸಿ ಕೊಡ್ತೀರಾ ಅಥವಾ ಹಣವನ್ನು ವಾಪಸ್ ಕೊಡ್ತೀರಾ ಅನ್ನೋದನ್ನು ಸ್ವಲ್ಪ ನನಗೆ ತಿಳಿಸ್ಬೇಕು ಬೇಗ ಇದು ಯಾಕೆ ಈ ಥರ ನೀವು ಮಾಡಿದರೆ ಮುಂದೆ ನಿಮಗೆ ಯಾರು ಆರ್ಡ್ರು ಮಾಡ್ತಾರೆ ಇದು ಸ್ವಲ್ಪ ಇದು ಬಗ್ಗೆ ಯೋಚನೆ ಮಾಡಬೇಕಲ್ಲ ಯಾವುದೇ ಫುಡ್ಡಲ್ಲಿ ಲೇಟಾಗತ್ತೆ ಅಥವಾ ಏನೋ ಡ್ಯಾಮೇಜ್ ಆಯಿತು ಅಂಥವೆಲ್ಲ ಆದರೆ ಅದು ಆಕಸ್ಮಿಕವಾಗಿ ಆಗೋದು ಬಟ್ ಇದು ಹಾಳಾಗಿದ್ದು ಐಟೆಮ್ ಕಳಿಸೋದು ಪ್ಯಾಕಿಂಗ್ ಸರಿ ಮಾಡದೆ ಕಳಿಸೋದು ಇದು ಸ್ವಲ್ಪ ನೀವು ಅಲಕ್ಷತೆ ಮಾಡಿ ಕಳಿಸಿರೋ ಅಂಥದ್ದು ಅಂತ ಕಾಣಿಸುತ್ತೆ ಇದನ್ನು ಸ್ವಲ್ಪ ನೀವು ಅದರ ಬಗ್ಗೆ ಯೋಚನೆ ಮಾಡಿ ಅದನ್ನು ನೋಡಿ ಎಲ್ಲಿ ತಪ್ಪಾಯಿತು ಅನ್ನೋದನ್ನು ತಿದ್ದಿ ಕೊಡಬೇಕು ಈಗ ನನ್ನನ್ನು ಹಾಗಾಗಿ ಏನು ಮಾಡ್ತೀರಿ ಅನ್ನೋದನ್ನು ನಂಗೆ ಸ್ವಲ್ಪ ಬೇಗ ತಿಳಿಸಿ ನನಗೆ ಅದನ್ನು ಕ್ಲಿಯರ್ ಮಾಡಿ ಕೊಟ್ಬಿಡಿ